ಹಲೋ ರಾಮಣ್ಣನ ಹೋಟ್ಲಲ್ವಾ ಇದು ನಾನು ಶೈಲಮ್ಮ ಮಾತಾಡ್ತಿರೋದು ನೀವು ರಾಮಣ್ಣ ಮಾತಾಡ್ತಿರೋದಾ ಹಾಂ ಸರಿ ನಾನು ಒಂದಿಷ್ಟು ಏನು ಪದಾರ್ಥಗಳನ್ನು ಆರ್ಡರ್ ಮಾಡೋಣ ಅಂತ ಕಾಲ್ ಮಾಡ್ದಿನಿ ರಾಮಣ್ಣ ಅವರೇ ನಿಮಗೆ ಗೊತ್ತಲ್ಲ ನಾನು ಯಾವಾಗಲೂ ಇಲ್ಲೇ ತರಿಸೋದು ತಿಂಡಿಗಳನ್ನು ಅಂತ ನಿಮ್ಮ ಹತ್ರ ಎಲ್ಲ ಪಟ್ಟಿ ಇದೆ ಅನಿಸುತ್ತೆ ನಾನು ಯಾವಾಗಲೂ ತರಿಸುವಂತಹ ತಿಂಡಿ ಇದು ನಾನು ಮತ್ತೆ ಅದನ್ನು ಆರ್ಡರ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಹಾಂ ಅದನ್ನು ಕಳ್ಸ್ಕೊಡ್ತೀರಾ ನಮ್ಮ ಮನೆಗೆ ಕಳ್ಸ್ಕೊಟ್ಬಿಡಿ ಅದು ಏನು ಚಾರ್ಜ್ ಎಷ್ಟಾಗತ್ತೆ ನಾನು ದುಡ್ಡೆಲ್ಲ ಕಳಿಸ್ತೀನಿ ಮತ್ತು ನೀವು ಅದನ್ನೂ ಒಂದ್ಸಲ ಹೇಳಬೇಕಿತ್ತಲ್ಲ ಅದು ಪಟ್ಟೀಲಿ ಏನೇನು ಇದೆ ಅಂತ ಅದೆಲ್ಲ ಬೇಡ ನನಗೆ ಒಂದಿಷ್ಟನ್ನು ಕ್ಯಾನ್ಸಲ್ ಮಾಡ್ಬೇಕಿತ್ತದ್ರಲ್ಲಿ ಹಾಂ ಮತ್ತೆ ಹೇಳಿ ಅದರಲ್ಲಿ ಏನೇನು ಇದೆ ಮೈಸೂರು ಪಾಕ್ ಇದೆಯಾ ಮೈಸೂರು ಪಾಕ್ ಕಳಸ್ಕೊಟ್ಬಿಡಿ ಮತ್ತೆ ಬೆಣ್ಣೆ ದೋಸೆ ಹಾಕಿ ಮತ್ತೆ ಬಾದಾಮಿ ಹಾಲಾಕಿ ಪಲಾವಿದ್ದರೆ ಕಳ್ಸ್ಬಿಡಿ ಆಮೇಲೆ ಈರುಳ್ಳಿ ಬಜ್ಜಿ ಮಾಡಿದ್ದರೆ ಕಳಿಸಿ ಅದನ್ನು ಮತ್ತೆ ನೀವು ಸವಣೂರಿಂದ ಖಾರ ಏನಾದರೂ ತರಿಸಿದ್ರೆ ಅದನ್ನೂ ಕಳಿಸಿಬಿಡಿ ಬೇರೆ ಖಾರ ಆದರೆ ಬೇಡ ನಾನು ಅಷ್ಟು ತಿನ್ನಲ್ಲ ಮತ್ತೆ ಬೂಂದಿ ಲಾಡು ಇದ್ದರೆ ಅದನ್ನೂ ಕಳ್ಸ್ಕೊಟ್ಬಿಡಿ ಇದಿಷ್ಟನ್ನು ಕಳಿಸಿ ನಾನು ನಿಮಗೆ ದುಡ್ಡನ್ನು ನಾನು ಗೂಗಲ್ ಪೇ ಮಾಡ್ತೀನಿ ಆಯಿತಾ ಹಾಂ ಸರಿ ಈಗ ಹಾಂ ಹಾಂ ಅಷ್ಟೇ ಸಾಕು ನಿಮ್ ಹಾಂ ಸರಿ ಇದಿಷ್ಟು ನಾನಿವಾಗ್ ಕೇಳಿದ್ದೆಲ್ಲ ಪದಾರ್ಥಗಳನ್ನು ಕಳ್ಸ್ಕೊಟ್ಬಿಡಿ ಮನೆಗೆ